ನಾನು ಬಟ್ಟೆನ ಯಾವ ಥರ ಒಗಿತೀನಿ ಅಂತ ಅಂದ್ರೆ ಮೊದಲಿಗೆ ಎಲ್ಲ ಬಟ್ಟೆಯೂ ಒಂದು ಬಕೆಟಲ್ಲಿ ತೆಗೆದುಕೊಂಡು ಹೋಗ್ತೀನಿ ಬಕೆಟ್ ಕೂಡ ತೆಗೆದುಕೊಂಡಾಗ ಮತ್ತೊಂದು ಬಕೆಟಿನಲ್ಲಿ ನೀರನ್ನು ಇಟ್ಟಿರುತ್ತೇನೆ ಇಟ್ಟಿದಾಗ ಆ ಬಕೆಟಿಗೆ ಎಲ್ಲ ಬಟ್ಟೆಗಳನ್ನು ಪೌಡ್ರಿಂದ ಬಟ್ಟೆ ಪೌಡ್ರಿಂದ ಅದನ್ನ ನೆನೆ ಹಾಕ್ತೀರಿ ನೆನೆ ಹಾಕಿದಾಗ ಸ್ವಲ್ಪ ಹೊತ್ತು ನೆನೆ ಹಾಕಿದಾಗ ಅದು ಸ್ಮೂತಾಗುತ್ತೆ ಸ್ಮೂತಾದಾಗ ಬಟ್ಟೆ ಏನು ಬೆವರಿದೆ ಕೊಳೆಯಿದೆ ಎಲ್ಲ ಸ್ಮೂತಾದಾಗ ಅದು ಈಜಿ ಆಗಿದೆ ಈಜಿ ಆದಾಗ ಅದನ್ನು ಒಂದೊಂದು ಬಟ್ಟೆನ ಹೊರಗಡೆ ತೆಗೆದು ಸೋಪನ್ನು ಹಾಕಿ ಉಜ್ಜಿ ಅದರಿಂದ ಬ್ರಷಲ್ಲಿ ಅದನ್ನು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿದಾಗ ಮತ್ತು ಅದನ್ನು ನೀರು ಹಾಕಿ ಅದನ್ನು ಬಟ್ಟೆಯಲ್ಲಿ ಸೋಪನ್ನು ಮತ್ತು ಎಲ್ಲವೂ ನೀರಿಂದ ಕ್ಲೀನ್ ಮಾಡಿ ಆ ಬಟ್ಟೆಯನ್ನು ಒಣ ಹಾಕ್ತಿದ್ದೀನಿ ತದನಂತರ ಬಟ್ಟೆ ಒಣಗಿ ಹಾಕಿದ್ಮೇಲೆ ಈ ಅಂದರೆ ಋತುಗಳು ಯಾವ ಯಾವ ಋತುಗಳಲ್ಲಿ ನಾವು ಹೇಗೇಗೆ ನಾವು ಬಟ್ಟೆನ ಒಣಗಿಸ್ತೀವಿ ಅನ್ನೋದು ಈಗ ಮೊದಲಿಗೆ ನಾವು ತಗೊಳ್ಬೇಕಂದ್ರೆ ಈ ಬೇಸಿಗೆ ಕಾಲದಲ್ಲಿ ಈಜಿ ಇರ್ತದೆ ಏನು ತೊಂದರೆ ಇಲ್ಲ ಅಂದರೆ ಬಟ್ಟೆನ ನಾವು ವಾಶ್ ಮಾಡಿದ್ಮೇಲೆ ಬೇಸಿಗೆಯಲ್ಲಿ ಹೊರಗಡೆ ಇಟ್ಟರೆ ಬೇಗ ಒಣಗ್ತದೆ ಓಕೆ ಆದರೆ ಈ ಚಳಿಗಾಲದಲ್ಲಿ ಕೂಡ ಸ್ವಲ್ಪ ಸ ಚಳಿ ಇರೋದರಿಂದ ಜಾಸ್ತಿ ಬಿಸಿಲಿ ಸಂಖ್ಯೆ ಕಡಿಮೆ ಹಾಗಾಗಿ ನೀರು ಸ್ವಲ್ಪ ಹಿಂಡಿ ಬೇಕಾಗ್ತದೆ ಬಟ್ಟೆಯನ್ನು ವಾಶ್ ಮಾಡಿ ವಾಶ್ ಮಾಡಿದಾಗ ಅಂದ್ರೆ ವಾಷಿಂಗ್ ಅಂದರೆ ಮೊದಲೇ ನೀವು ಹೇಳ್ದಂತೆ ಈಗ ಬಟ್ಟೆ ತಗೊಳ್ತೀವಿ ಚಳಿಗಾಲ ಅಂದರೆ ನೀರು ಜಾಸ್ತಿ ಚ ಪೌಡ್ರ್ ಹಾಕ್ತೀವಿ ನೀರು ಹಾಕ್ತೀವಿ ಪೌಡ್ರ್ ಹಾಕ್ತೀವಿ ನೆನೆ ಹಾಕ್ತೀವಿ ನೆನೆ ಹಾಕ್ದಂಥವನ್ನ ಬಟ್ಟೆನ ಬ್ರಷ್ನಲ್ಲಿ ಉಜ್ಜಿ ಅದೇ ಬಟ್ಟೆಯಲ್ಲಿ ಕೊಳೆಯನ್ನೆಲ್ಲ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿದಾಗ ಆತ ಫೈನಲಾಗಿ ಏನು ಮಾಡ್ತೀವಿ ಆ ಬಟ್ಟೆ ಕ್ಲೀನ್ ಮಾಡಬೇಕು ಅಂತ ಅಂದಾಗ ನೀರಿನಿಂದ ಮತ್ತೆ ಅದನ್ನು ಎಲ್ಲ ರಿಮೂವ್ ಮಾಡ್ತೀವಿ ರಿಮೂವ್ ಮಾಡಿದಾಗ ಬಟ್ಟೆ ಆವಾಗ ಕೊಳೆ ಎಲ್ಲ ಹೋಗ್ತದೆ ಹೋದಾಗ ಆ ಬಟ್ಟೆ ಹೋದ್ಮೇಲೆ ಅದನ್ನು ಹಿಂಡ್ತೀವಿ ಅಂದರೆ ನೀರನ್ನು ಅದನ್ನೆಲ್ಲ ಸೋರಿಸ್ತೀವಿ ಸೋರಿಸಿದ್ಮೇಲೆ ಆಮೇಲೆ ನಾವು ಹೊರಗಡೆ ಒಂದು ಬಟ್ಟೆವ ಕಡೆಗಕೆ ಒಂದು ತಂತಿಯೋ ಏನೋ ದಾರ ಏನೋ ಕಟ್ಟಿರ್ತೀವಿ ಅದರ ಮೇಲೆ ನಾನು ಹೊರಗಡೆ ಅದನ್ನು ಆಗ್ತೀವಿ ಹಾಗೆ ಈ ಮಳೆಗಾಲ ಮಳೆಗಾಲ ಅಂತ ಅಂದಾಗ ಈ ಬಟ್ಟೆ ಒಣಗಾಕೋದು ಒಣಗಾಕೋದು ತುಂಬ ಕಷ್ಟ ಆ ಟೈಮಲ್ಲಿ ಏನು ಮಾಡ್ತೀವಿ ನಾವು ಸೇಮ್ ಹೀಗೆ ಮತ್ತು ಏನು ಮಾಡ್ತೀವಿ ಬಟ್ಟೆನ ನೆನೆ ಹಾಕ್ತೀವಿ ನೆನೆ ಹಾಕಿದಾಗ ಪೌಡ್ರಿಂದ ಅದು ಏನಾಗುತ್ತೆ ಸ್ವಲ್ಪ ಸ್ಮೂತಾಗಿ ಕೊಳೆ ಎಲ್ಲ ಈಸಿಯಾಗಿ ಬರೋ ಮಟ್ಟಿಗೆ ಫಸ್ಟ್ ನೆನೆ ಹಾಕಿದಾಗ ಮತ್ತು ಬಟ್ಟೆ ತಗೊಂಡು ಮತ್ತೊಂದು ಸೋಪ್ ಹಾಕಿ ಅದಕ್ಕೆ ಬಟ್ಟೆ ಒಗೆಯೋ ಸೋಪಲ್ಲಿ ಸೋಪ್ ಯೂಸ್ ಮಾಡಿ ಸೋಪ್ ಹಾಕಿದಾಗ ಇನ್ನೂ ಸ್ಮೂತಾಗಿ ಕೊಳೆ ಎಲ್ಲ ಹೋಗ್ತದೆ ಹಾಗೂ ಬ್ರಷಲ್ಲಿ ಉಜ್ಜಿ ಎಲ್ಲಿ ಜಾಸ್ತಿ ಕೊಳೆ ಇದೆ ಅಲ್ಲಿ ಬಟ್ಟೆ ಬ್ರಷಿಂದ ಉಜ್ಜಿ ಅದನ್ನು ನಾವು ಕ್ಲೀನ್ ಮಾಡ್ತೀವಿ ಈ ಥರ ಕ್ಲೀನ್ ಮಾಡಿದ ತಕ್ಷಣ ಕ್ಲೀನ್ ಮಾಡ್ತಾ ಅದಾದ್ಮೇಲೆ ಆಗ ಈ ಮಳೆಗಾಲ ಅಂತ ಅಂದಾಗ ಚೆನ್ನಾಗಿ ಗೊತ್ತಿರೋ ವಿಚಾರ ಮಳೆ ಜಾಸ್ತಿ ಇರ್ತದೆ ಮಳೆ ಬರ್ತಾಯಿದೆ ಅಂದರೆ ಅಂತ ಟೈಮ್ ಅವಕಾಶಗಳು ಜಾಸ್ತಿ ಇದ್ದಾಗ ನಾವೇನು ಮಾಡ್ತೀವಿ ಮಳೆ ನೆನೆಯದೆ ಜಾಗದಲ್ಲಿ ಗಾಳಿ ಯೆತೆ ಬೀಸುವಂತಹ ಜಾಗದಲ್ಲಿ ಹೊರಗಡೆ ಒಳಗಡೆ ನೆನೆಯ ಬಾ ಮೇಲುಗಡೆಯೇ ನೀರು ಬೀಳ್ಬಾರ್ದು ಅಂತ ಜಾಗದಲ್ಲಿ ಬಟ್ಟೆಯನ್ನು ನಾವು ಒಣಗಿ ಹಾಕ್ದಾಗ ಬಟ್ಟೆ ಬೇಗ ಒಣಯಕ್ಕೆ ಸಪೋರ್ಟ್ ಆಗುತ್ತೆ ಇಲ್ಲ ಅಂದ್ರೆ ಬಟ್ಟೆ ಮತ್ತೆ ಒಗಿಬೇಕು ಆಯ್ತದೆ ಸ್ಮೆಲ್ ಬಂದು ಬಿಡ್ತಾವೆ ಮತ್ತು ಹಾಗೆ ಇನ್ನೂ ನಾವು ನೀರುಗಳನ್ನ ಯಾವ ಥರ ಬಳಸಬೇಕು ಆ ಟೈಮಲ್ಲಿ ಅಂತ ಹೇಳಿ ಅಂದರೆ ಬಟ್ಟೆ ಒಗೆಯೋ ಟೈಮಲ್ಲಿ ನಾವು ನೀರನ್ನು ಯಾವ ಥರ ಬಳಸ್ತೀವಿ ಅಂತ ಅಂದ್ರೆ ನಾವು ಬಟ್ಟೆ ಒಗಿಬೇಕೆಂದ್ರೆ ನೀರು ಯಾವ ಥರ ಬಳಸ್ತೀವಿ ಅಂತ ಅಂದ್ರೆ ನಾವು ಪೋಲಾಗದಂತೆ ಅಂದರೆ ಜಾಸ್ತಿ ಅದನ್ನು ವೇಸ್ಟ್ ಮಾಡಿದಂತೆ ನಾವು ಬಳಸಬೇಕು ಅದನ್ನು ಅದನ್ನು ಯಾವ ಥರ ಬಳಸ್ತೀವಿ ಅಂತ ಅಂತಂದ್ರೆ ನಾನು ಮೊದಲೇ ಹೇಳಿದೆ ಎಲ್ಲ ಬಟ್ಟೆಗೂ ಒಂದೊಂದು ಜಗ್ಗು ಒಂದೊಂದು ಬಕೆಟ್ ನೀರು ಈ ಥರ ಯೂಸ್ ಮಾಡ್ತಾ ಹೋಗ್ತಾ ಅಂತ ಅಂದ್ರೆ ನೀರು ಪೋಲಾಗುತ್ತೆ ಸೊ ಹಾಗಾಗಿ ಎಲ್ಲ ಬಟ್ಟೆಗಳನ್ನೂ ಕೂಡ ನಾವು ಮೊದಲು ಏನು ಮಾಡ್ತೀವಿ ಒಂದು ಬಕೆಟ್ಗೆ ನೆನೆ ಹಾಕಿ ಕೊಳೆ ಬೇಗ ಬಿಡಲಿ ಅಂಥೇಳಿ ಅದು ನೆನೆ ಹಾಕಿದಾಗ ಒಂದು ಬಕೆಟ್ ನೀರಿಂದ ತುಂಬ ನೀರುಗಳನ್ನ ನೀರನ್ನು ನಾವು ಸೇವ್ ಮಾಡಬಹುದು ಹೇಗೆ ಅಂತ ಅಂದಾಗ ಈಗ ನಾವು ಒಂದು ಬಟ್ಟೆ ತಗೊಳ್ತೀವಿ ನೆನೆ ಹಾಕಿ ಇರೋಲ್ಲ ಒಂದು ಬಟ್ಟೆಗೆ ಒಂದು ಬಕೆಟ್ ಅಂತ ಯೂಸ್ ಮಾಡಿದಾಗ ಹತ್ತು ಬಟ್ಟೆ ತಗೊಳ್ತೀವಿ ಅಂದರೆ ಹತ್ತು ಬಕೆಟ್ ನೀರು ಕೂಡ ವೇಸ್ಟ್ ಆಗಬಹುದು ಆದರೆ ಒಂದೇ ಬಕೆಟಲ್ಲಿ ಎಲ್ಲ ಬಟ್ಟೆಗಳನ್ನೂ ನೆನೆ ಹಾಕಿದಾಗ ಆ ಬಟ್ಟೆ ಏನಾಗುತ್ತೆ ಅಲ್ಲಿ ಇರತಕ್ಕಂಥ ಏನು ಜಡ ಅಂಶ ಇರುತ್ತೆ ಬೆವರಿರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನೆನೆ ಹಾಕಿದಾಗ ಒಂದೊಂದು ಬಟ್ಟೆಯೂ ಕೂಡ ಇನ್ನೊಂದು ಮತ್ತೊಂದು ಜಗ್ಗಲ್ಲಿ ನೀರು ಬಕೆಟಲ್ಲಿ ನೀರು ತಗೊಂಡಾಗ ಆ ಆ ಬಕೆಟಲ್ಲಿ ನೀರು ತಗೊಂಡಾಗ ಒಂದು ಮತ್ತೊಂದು ಬಕೆಟಿಂದ ಒಂದು ನಾಲ್ಕು ಬಟ್ಟೆ ಎರಡು ಮೂರು ಬಟ್ಟೆಗಳನ್ನು ಅದರಿಂದ ನಾವು ಕ್ಲೀನ್ ಮಾಡಬಹುದು ಒಂದು ಎರಡು ಬಟ್ಟೆನ ಇಲ್ಲಿ ಅವರು ಪ್ರತಿ ಒಂದು ಬಟ್ಟೆಗೂ ಒಂದೊಂದು ಬಕೆಟು ವೇಸ್ಟ್ಗಳು ಆಗುತ್ತೆ ಒಂದು ಬಕೆಟ್ ಕ್ಲೀನ್ ಮಾಡೋಕೆ ಆಗ್ತದೆ ಆ ಥರ ಆದ್ದರಿಂದ ನೀರನ್ನು ನಾವು ಸೇವ್ ಮಾಡಬಹುದು ಸೇವ್ ಮಾಡಬಹುದು ಹಾಗೆ ಮೊದಲೇ ಹೇಳಿದಾಗೆ ನಾವು ಬಟ್ಟೆನ ನಾವು ಹೇಗೆ ಒಗಿತೀವಿ ಅಂತ ಹೇಳಿದಾಗೆ ಬಟ್ಟೆಗಳನ್ನು ನಾವು ಹೇಗೆ ಇದು ವಾಶ್ ಮಾಡ್ತೀವಿ ಮತ್ತು ಒಗಿತೀವಿ ಅಂತ ಅಂತ ಕೇಳಿದಾಗ ಹೇಳಿದಾಗ ಆ ಬಟ್ಟೆನ ನಾವು ವಿವಿಧ ರೀತಿಯಲ್ಲಿ ನಾವು ಬಟ್ಟೇನ ಒಗಿತಿರ್ತೀವಿ ವಿವಿಧ ರೀತಿ ಅಂತ ಅಂದರೆ ಈಗ ಕೆಲವು ಜೀನ್ಸ್ ಪ್ಯಾಂಟ್ಗಳಿರ್ತವೆ ಮೊಬ ಶರ್ಟ್ಗಳಿರ್ತವೆ ಇಲ್ಲ ಆದರೆ ಸಣ್ಣ ಪುಟ್ಟ ಕರ್ಚಿಪು ಈ ಥರದ್ದು ಇರ್ತವೆ ಕೆಲವು ಬಟ್ಟೆಗಳು ಎಲ್ಲ ಬಟ್ಟೆಗಳು ಕೂಡ ಒಂದೇ ಥರ ಇರೋಲ್ಲ ರಫಾಗಿರೋ ಬಟ್ಟೆಗಳಿಗೆ ನಾವು ಸ್ವಲ್ಪ ಜಾಸ್ತಿ ನೀರು ತಗೋಳ್ತೇವೆ ಮತ್ತು ಅಲ್ಲಿ ಒಣಗಿ ಹಾಕೋದು ಕೂಡ ಲೇಟಾಗುತ್ತೆ ಒಗೆದು ಕೂಡ ಅದು ಕಷ್ಟ ಆಯ್ತದೆ ಸ್ಮೂತಾಗಿರುವ ಬಟ್ಟೆಗಳು ಕೂಡ ಜಾಸ್ತಿ ಇದನ್ನು ಪ್ರೆಸ್ ಮಾಡೋಕ್ಕಾಗೋಲ್ಲ ಹೆವಿ ಆಗಿ ಒಂದು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಯ್ತದೆ ಹ್ಯಾಂಡಲ್ ಮಾಡಬೇಕಾಯ್ತದೆ ಹಾಗೆ ಕೆಲವು ಬಟ್ಟೆಗಳು ಸೋಪಿಗೆ ನಿಲುಕ ಬ ಉಜ್ಜೋಕ್ಕೆ ನಿಲುಕದಾಗೆ ಸಿಗೋಲ್ಲ ಆಗ ಅವನ್ನ ನಾವು ಬರಿ ಪೌಡ್ರಲ್ಲೇ ಕ್ಲೀನ್ ಮಾಡಬೇಕಾಯ್ತದೆ ಇನ್ನು ಕೆಲವಕ್ಕೆ ಸೋಪ್ ಹಾಕಿ ಅದನ್ನು ಹೆಚ್ಚಿನದಾಗಿ ಅದನ್ನು ಕ್ಲೀನ್ ಮಾಡಬೇಕಾಯ್ತದೆ ಅದಕ್ಕೆ ಟೈಮ್ ಕೊಡಬೇಕಾಯ್ತದೆ ಟೈಮ್ ಕೊಟ್ಟು ಅದ್ರ ಮೇಲೆ ಪ್ರತಿಯೊಂದು ಇದನ್ನು ಕೂಡ ನಾವು ಗಮನಿಸಬೇಕಾಯ್ತದೆ ಇನ್ನೊಂದು ಬಟ್ಟೆಗಳನ್ನು ಕುಕ್ಕಿ ಅಂತ ಕರಿತಾರೆ ಅಂತ ಅಂದರೆ ಎಲ್ಲ ಎಲ್ಲರನ್ನು ಮಡಚಿ ಪೌಡ್ರ್ಗಳಿಂದ ಕ್ಲೀನ್ ಮಾಡಬೇಕಾಯ್ತದೆ ಹಾಗಾಗಿ ಈ ರೀತಿ ನಾವು ಬಟ್ಟೆ ಒಗೆಯೋದು ಆಗಲಿ ಆ ಕಾಲಘಟ್ಟಗಳಲ್ಲಿ ನಾವು ಯಾವ ಥರ ನಾವು ಬಟ್ಟೆಗಳನ್ನು ವಾಶ್ ಮಾಡ್ತೀವಿ ಮತ್ತು ಋತುಗಳಲ್ಲಿ ಯಾವ ರೀತಿ ನಾವು ಆ ಒಂದು ಟೈಮಿಂಗ್ಸ್ ತಕ್ಕಂತೆ ಮತ್ತು ಆ ವೆದರ್ಗೆ ಆ ವೆದರ್ ಮಳೆ ಮಳೆ ಇರಬಹುದು ಚಳಿ ಇರಬಹುದು ಬೇಸಿಗೆ ಇರಬಹುದು ಆ ವೆದರ್ ತಕ್ಕಂತೆ ಬಟ್ಟೆನ ಹೇಗೆ ವಾಶ್ ಮಾಡಬೇಕು ಮತ್ತು ಹೇಗೆ ಅದನ್ನು ನಾವು ಹೊಣೆಯಾಕ್ಬೇಕು ಅನ್ನುವುದರ ಬಗ್ಗೆ ನಾವು ಜಾಸ್ತಿ ಅದು ಮೇಲೆ ಗಮನ ಕೊಟ್ಟು ಮಾಡ್ತೀವಿ ಅದರಿಂದ ಈ ಬಟ್ಟೆ ಒಗೆಯುವುದರಿಂದ ಇದಾಗುತ್ತೆ ಹಾಗೆ ನೀರು ಪೋಲು ಅಂತ ಹೇಳಿದಾಗೆ ಮೊದಲು ಹೇಳಿದಾಗೆ ಕೆಲವು ಸಂದರ್ಭದಲ್ಲಿ ನೀರು ಕೆ ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ ಸ್ವಲ್ಪ ನೀರು ಟೈಮ್ಸ್ ನೀರು ಬಿಡ್ತಾರೆ ಈ ರೀತಿ ನೀರಿಲ್ಲ ಕೆಲವು ಕಡೆ ಸ್ವಂತ ಬೋರ್ ಅಂತ ಮನೆಯಲ್ಲಿರ್ತದೆ ಇನ್ನೂ ಕೆಲವು ಕಡೆ ಗವರ್ನ್ಮೆಂಟ್ನಲ್ಲಿ ಇರತಕ್ಕಂತಹ ನಲ್ಲಿಯನ್ನೇ ಬಳಸಬೇಕು ನಾವು ಆ ನಲ್ಲಿ ಬಳಸಿದಾಗ ನೀರು ಮಿತವಾಗಿ ನಾವು ಬಳಸಬೇಕಾಯ್ತದೆ ಕುಡಿಯೋ ನೀರನ್ನು ಕುಡಿಯೋಕ್ಕೇ ಬಳಸಬೇಕಾಯ್ತದೆ ವಾಷಿಂಗ್ ನೀರು ವಾಷಿಂಗಿಗೆ ಬಳಸಬೇಕಾಯ್ತದೆ ಹಾಗಾಗಿ ಈ ವಾಷಿಂಗಿಗೆ ಕೊಟ್ಟಂತಹ ನೀರನ್ನು ಈವಾಗ ಜಾಸ್ತಿ ಇದ್ಮಾಡಿದ್ರೆ ನಮಗೆ ಇತ್ತೀಚೆಗೆ ಜಲ ಜೀವನ ಬಂದಿರೋದರಿಂದ ಯಾವುದು ನೀರನ್ನು ನಾವು ಬಳಸಿದರು ಕೂಡ ಇಷ್ಟು ನೀರನ್ನು ಬಳಸಿದ್ದೇವೆ ಅಂದರೆ ಅಷ್ಟೇ ನಾವು ಬಿಲ್ ಕಟ್ಟ ಬೇಕಾಗ್ತದೆ ಅದ್ನನೆಲ್ಲ ಗಮನ ಇಟ್ಕೊಂಡು ನಾವು ನೀರು ಪೋಲಾಗದಂತೆ ನಾವು ಇದು ಮಾಡಬೇಕು ಹಾಗೆ ನೀರು ಪೋಲು ಮಾಡದಂತೆ ಅಂತರ್ಜಲ ಹೆದರ್ಸ್ಕೊ ಎಚ್ಚರಿಸಿ ಎಚೇತ್ನವಾಗಿ ಆ ಹೋಗೋ ನೀರು ಅಂತರ್ಜಲವನ್ನು ಕಾಪಾಡ್ಕೊಳ್ಬೇಕು ಕಾಪಾಡೋದರಿಂದ ನೀರು ಪೋಲಾಗೋದು ಕಡಿಮೆ ಆಗುತ್ತೆ ಮತ್ತೆ ಅಂತರ್ಜಲ ಜಾಸ್ತಿ ಆದಾಗ ಆ ನೀರನ್ನು ಮತ್ತೆ ನಾವು ತಗೊಳಬಹುದು ನೀವು ಅಂತರ್ಜಲ ಜಾಸ್ತಿ ಅಷ್ಟು ನಮಗೆ ಇದಾಗುತ್ತೆ ಅಂದರೆ ಬಂಜರು ಭೂಮಿ ಮರುಭೂಮಿ ಈ ಥರ ನೀರಿಲ್ಲದ ಪ್ರದೇಶ ಆಗುತ್ತೆ ಕೆಲವು ಪ್ರದೇಶಗಳಲ್ಲಿ ಈಗ ನೀರೇ ಇರೋಲ್ಲ ಅಂತಹ ಪ್ರದೇಶಗಳಿಗೆ ನೀರನ್ನು ನಾವು ಹೆಚ್ಚಿನ ರೀತಿ ಬೇರೆ ಕಡೆಯಿಂದ ಬೇಗ ಬೇಗ ಕಳಿಸ್ತೀವಿ ಅಲ್ವ ಅಕ ನಳ್ಳಿ ಮುಖಾಂತರ ಪೈಪ್ ಮುಖಾಂತರ ಕಳಿಸಿಕೊಟ್ಟಾಗ ಆ ನೀರು ಮಿತವಾಗಿ ಅವು ಬಳಸಬೇಕಾಯ್ತದೆ ಹಾಗಾಗಿ ಯಾರು ಜಾಸ್ತಿ ನೀರಿದೆ ಅವರು ಮತ್ತೊಬ್ಬರಿಗೂ ಸಹ ನೀರು ಸಹಾಯ ಆಗಲಿ ಅಂದ್ಬಿಟ್ಟು ಪೋಲಾಗದೇ ಇರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಮನುಷ್ಯ ಮನುಷ್ಯರು ಯಾರೇ ಆದರೂ ಕೂಡ ಆ ನೀರನ್ನು ಮಿತವಾಗಿ ಬಳಸಿ ಮತ್ತೊಬ್ಬರಿಗೆ ಅದು ನೀರು ಸಹಾಯ ಆಗೋ ಥರ ನಾವು ಆ ನೀರನ್ನು ನಾವು ಬಳಸಬೇಕಾಯ್ತದೆ ಅದನ್ನ ಬಳಸಬೇಕಾಯ್ತು ಆದ್ದರಿಂದ ನಾವು ಪೋಲಾಗುವುದನ್ನ ನಾವು ತಪ್ಪಿಸಬಹುದು ಅಂತ ಹೇಳ್ಳಿಕ್ಕೆ ಇಷ್ಟ ಪಡ್ತೀನಿ